ನಮಸ್ಕಾರ ನಾವು ಮಧ್ಯ ಕರ್ನಾಟಕದ ದಾವಣಗೆರೆ ಜಿಲ್ಲೆಯವರು ನಮ್ಮ ದಾವಣಗೆರೆ ಸುತ್ತಮುತ್ತ ಬೇಕಾದಷ್ಟು ಪ್ರವಾಸ ಸ್ಥಳಗಳಿದ್ದಾವೆ ಅದರಲ್ಲಿ ಮೊದಲನೇದಾಗಿ ಹರಿಹರ ಹರಿಹರ ಅಂದರೆ ಹರಿಹರ ಲಿಂಗೇಶ್ವರ ದೇವಸ್ಥಾನ ಅಲ್ಲಿ ಪುರಾತನವಾದ ದೇವಸ್ತಾನ ಸುಮಾರು ಸಾವಿರಾರು ವರ್ಷಗಳಿಂದೆ ಹಿರಿಯ ಕವಿಗಳಾದ ರನ್ನ ಪಂಪ ಆದಿ ಕವಿಗಳಾದ ರನ್ನ ಪಂಪರು ಕೆತ್ತಿದಂತಹ ದೇವಸ್ಥಾನ ಇದು ನೋಡಲು ಸುಂದರವಾಗಿದೆ ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತಾಲ್ಲೂಕುಗಳಿಂದ ಬಂದು ಹರಿಹರ ಲಿಂಗೇಶ್ವರ ಸ್ವಾಮಿಯ ದರ್ಶನ ಹಾಗೂ ಕೆತ್ತನೆಗಳನ್ನು ನೋಡಿ ಬಹಳ ಸಂತೋಷ ಪಡ್ತಾರೆ ಆಮೇಲೆ ಪಕ್ಕದಲ್ಲಿ ಹರಿಯುವಂಥ ತುಂಗಾಭದ್ರಾ ದಡದಲ್ಲಿರೋದರಿಂದ ತುಂಗಾಭದ್ರಾ ನದಿಯಲ್ಲಿ ಬಂದು ಸ್ನಾನ ಮಾಡೋದರಿಂದ ಇಲ್ಲಿ ಏನೋ ಒಂಥರ ಉಲ್ಲಾಸ ಮತ್ತು ಎರಡನೇದಾಗಿ ಹೇಳಬೇಕೆಂದ್ರೆ ನಮ್ಮ ದಾವಣಗೆರೆ ಜಿಲ್ಲೆ ಚೆನ್ನಗಿರಿ ತಾಲೂಕಿನಲ್ಲಿ ಬರುವ ಸೂಳೆಕೆರೆ ಕೆರೆ ಇದು ಒಳ್ಳೆ ಪ್ರವಾಸ ತಾಣವಾಗಿದೆ ಅದು ಸುಮಾರು ವರ್ಷಗಳಿಂದ ಸುಮಾರು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದಂಥ ಕೆರೆ ಆ ಕೆರೆಗೆ ಸೂಳೆಕೆರೆಗೆ ಶಾಂತಿ ಸಾಗರ ಅಂತ ಒಂದು ಹೆಸರಿದೆ ಆ ಕೆರೆ ಕರ್ನಾಟಕ ಅಲ್ಲ ಏಷ್ಯಾದಲ್ಲೇ ಎರಡನೇ ಕೆರೆಯಾಗಿದೆ ಏಷ್ಯಾ ಖಂಡದಲ್ಲೇ ಎರಡನೇ ಕೆರೆಯಾಗಿದೆ ಅದು ಒಳ್ಳೆ ಪ್ರವಾಸ ತಾಣವಾಗಿ ಮಾಡಲು ಇನ್ನೂ ಪ್ರಯತ್ನ ಮಾಡ್ತಿದ್ದಾರೆ ಈಗ ಅಲ್ರೇಡಿ ಇದೆ ಇನ್ನೂ ಪ್ರಯತ್ನ ಮಾಡ್ತಿದ್ದಾರೆ ಇನ್ನೂ ಅಭಿವೃದ್ಧಿ ಪಡಿಸಬೇಕು ಅಭಿವೃದ್ಧಿ ಪಡಿಸಿದರೆ ಒಳ್ಳೆ ಪ್ರವಾಸ ತಾಣವಾಗುತ್ತೆ ನಂತರ ದಾವಣಗೆರೆ ಜಿಲ್ಲೆ ಮಧ್ಯ ಕರ್ನಾಟಕದಲ್ಲಿ ಇರೋದರಿಂದ ತೋಟಗಾರಿಕೆ ಇಲಾಖೆಯವ್ರು ನಿರ್ಮಿಸಿದಂಥ ಗಾಜಿನ ಮನೆ ಗಾಜಿನ ಮನೆ ಅತಿ ಸುಂದರವಾಗಿದೆ ಒಳ್ಳೆ ರಸಮಯವೆ ಆಗಿದೆ ಈ ಗಾಜಿನ ಮನೆ ನೋಡಲು ಸುಮಾರು ಸುತ್ತಮುತ್ತ ಜಿಲ್ಲೆಯವರು ಶನಿವಾರ ಭಾನುವಾರ ಬಹಳ ಜನ ಸಂಖ್ಯೆಯಲ್ಲಿ ಬಂದು ಆಗಮಿಸಿ ನೋಡಿ ಕುಟುಂಬ ಸಮೇತರಾಗಿ ಬಂದು ಒಳ್ಳೆ ಸಂತೋಷ ಪಡುವಂಥ ಜಾಗವಾಗಿದೆ ನಂತರ ಹೇಳಬೇಕು ಅಂದರೆ ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿರುವಂಥ ಚೆನ್ನಗಿರಿ ಮಾಯಕೊಂಡ ಕ್ಷೇತ್ರದಲ್ಲಿ ಇವು ಶಾಜಿ ಹಾಗು ಇದಿದೆ ಏನು ಸಮಾಧಿ ಆ ಸಮಾಧಿನೂ ಒಳ್ಳೆ ಪ್ರವಾಸ ತಾಣವಾಗಿ ಮಾಡಬೇಕಂತ ಪ್ರಯತ್ನ ಮಾಡ್ತಾಯಿದ್ದಾರೆ ಈಗಲೂ ಬೇಕಾದಷ್ಟು ಜನ ಬಂದು ವೀಕ್ಷಣೆ ಮಾಡ್ತಾಯಿದ್ದಾರೆ ಅದು ಬಿಟ್ಟರೆ ನಮ್ಮ ದಾವಣಗೆರೆಯಲ್ಲಿ ದಾವಣ್ಗೆರೆಯಲ್ಲಿ ಸಿಟಿಯಲ್ಲೇ ಇರುವಂಥ ಪುರಾತನ ಬಸವೇಶ್ವರ ದೇವಸ್ಥಾನ ಅಂದರೆ ಪಂಪ ರನ್ನರು ಕೆತ್ತಿದಂತಹ ಹಳೆ ಸಾವಿರಾರು ವರ್ಷಗಳ ಹಿಂದೆ ಕೆತ್ತಿದಂಥ ದೇವಸ್ಥಾನ ಅದು ಬಹಳ ಸುಂದರಮಯವಾಗಿದೆ ಮತ್ತು ಹರಿಹರ ತಾಲ್ಲೂಕಿನಲ್ಲಿ ಬರುವಂಥ ಹಳೇಬಾತಿ ಗ್ರಾಮ ಮುಜುರಾಯಿ ಇಲಾಖೆಗೆ ಸೇರಿದಂಥ ಹಳೇಬಾತಿ ಗ್ರಾಮದಲ್ಲಿ ಇರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಅತೀ ಸುಂದರವಾಗಿದೆ ಆ ಕ್ಷೇತ್ರಕ್ಕೆ ಸಾವಿರಾರು ಜನ ಸಂಖ್ಯೆಯಲ್ಲಿ ಬಂದು ದರ್ಶನ ಮಾಡ್ತಾರೆ ಶನ್ ಶನಿವಾರ ಅನ್ನೋದಕ್ಕಿಂತ ಡೈಲಿ ಬಹಳ ಜನ ದರ್ಶನ ಮಾಡ್ತಾರೆ ಮತ್ತು ದಾವಣಗೆರೆ ತಾಲ್ಲೂಕು ಸುತ್ತಮುತ್ತಲೂ ಅಂದರೆ ಬೇಕಾದಷ್ಟು ಪುರಾತನ ದೇವಸ್ಥಾನಗಳಿದ್ದಾವೆ ನೀಲಗುಂದ ಕ್ರಾಸ್ ಬಳಿ ಇರುವಂಥ ಇದು ದೇವಸ್ಥಾನ ಸಾವಿರಾರು ವರ್ಷಗಳ ಹಿಂದೆ ಕೆತ್ತಿದಂಥ ದೇವಸ್ಥಾನಗಳಿದು ಅರಸಿಕೆರೆಯಲ್ಲೇ ಇದ್ದವು ನಮ್ಮ ದಾವಣಗೆರೆ ಸುತ್ತಮುತ್ತ ಇರುವಂಥ ಎಲ್ಲ ಕ್ಷೇತ್ರಗಳು ನೋಡಿಗಿದೇನೆ ಅವನು ಅಮ್ಮಿ ಬಹಳ ಸಂತೋಷ ಆಗ್ತಾಯಿದೆ ಇಂತ ಪುರಾತನ ದೇವಸ್ತಾನಗಳು ಪುರಾತನ ಕೆತ್ತನೆಗಳು ಬೇಕಾದಂತಹ ಗುಡ್ಡಗಳು ಇದರಲ್ಲಿ ನಮ್ಮ ಟಿ ವಿ ಸ್ಟೇಷನ್ ಕೆರೆಯೋ ಒಂದು ಬಾತಿ ಕೆರೆಯೋ ಒಂದಿದೆ ಕುಂದವಾಡ ಕೆರೆ ಫುಲ್ ಚೆನ್ನಾಗಿ ಮಾಡಿದ್ದಾರೆ ಅದು ಪ್ರವಾಸಿ ತಾಣವಾಗಿ ಮಾರ್ಪಾಡು ಮಾಡ್ತಿದ್ದಾರೆ ಇನ್ನೂ ಬೇಕಾದಂಥ ನಾವು ಸುತ್ತಮುತ್ತಲಲ್ಲಿ ಬೇಕಾದಂಥ ಪ್ರವಾಸಿ ತಾಣಗಳು ಮಾರ್ಪಾಡಾಗಿ ಮಾರ್ಪಾಡ್ತವು ಹಾಗಾಗಿ ಯಾರು ಇದ್ರಾಗ ಬಂದು ಎಲ್ಲ ವೀಕ್ಷಿಸ್ಬಹುದು ಅಂಥೇಳಿ ಈ ಮೂಲಕ ಕೇಳಿಕೊಳ್ತೀನಿ